ನಾನು ತೇಜಶ್ರೀ ಶೆಟ್ಟಿಗಾರ್ ಮಾತಾಡೋದ್ ರೀ ಗುಲ್ಬರ್ಗ

ನಮ್ಗೆ ಒಂದು ಲೋನ್ ಬೇಕಾಗಿತ್ತು ರೀ ಜಾಯಿಂಟ್ ಲೋನ್ ಹ್ಞೂ ಜಾಯಿಂಟ್ ಲೋನ್ ಬೇಕಾಗಿತ್ತು ರೀ ಅದಕ್ಕೆ ಹ್ಞೂ ಅದಕ್ಕೆ ತಮ್ಮ ಕಡೆ ಮಾಹಿತಿ ತೊಗೊಳೋ ಸಲಾಕ ಫೋನ್ ಮಾಡೀವಿ ರೀ ಹ್ಞೂ

ಅದೇ ಒಂದು ಹಾಸ್ಪೆಟಲ ಓಪನ್ ಮಾಡೋದ್ ಇತ್ತು ರೀ ಅದಕ್ಕೆ ಹೆಲ್ಪ್ ಬೇಕಾಗಿತ್ತು ನಮ್ಗೆ ಬ್ಯಾಂಕಿಂದ್ಲಿಂದು ಅದು ಮತ್ತೆ ಹೆಂಗೆ ಲೋನ್ ನಮ್ಗೆ ಆದರೆ ತಮ್ಮ ಬ್ಯಾಂಕಿಂದ್ಲಿಂದ ಲೋನ್ ಆದ್ರೆ ನಮ್ಗೆ ಕರೆಕ್ಟ್ ಆಗ್ತವೆ ಅಂತ ಟೋಟಲೀ ಇಂಪ್ರೂಮೆಂಟ್ ಸಲೇಕೇ ಲೋನ್ ಬೇಕಾಗಿತ್ತು ರೀ ಹಾಂ ಹಾಂ

ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ

ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞು

ಹ್ಞೂ ಹ್ಞೂ ಅದಕ್ಕೆ ಏನೇನು ಸಬ್ಮಿಟ್ ಮಾಡಬೇಕು ಇದು ಲೋನ್ ತೊಗೊಬೇಕಾದ್ರೆ ಅದೇ ಕೇಳೋಣಂತ ಹೇಳಿ ನಿಮ್ಗೆ ಫೋನ್ ಹ್ಞೂ

ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಕಾನ್ಸಿಕ್ವೆನ್ಸಿ ಏನು ಅದಾ ಅದು ಲೋನಿಂದು ಅದು ಒಂದುವೇಳೆ ಲೋನ್ ತೊಗೊಂಡೆವು ಅಂದ್ರೆ ಅದನ್ನೂ ನಾವು ತಿಳ್ಕೋಬೇಕಲ್ರಿ

ಹ್ಞೂ ಹ್ಞೂ ಹ್ಞು ಹ್ಞೂ

ಆಯ್ತು ಆಯಿತು ನೀವು ಎಲ್ಲ ಸರ್ಯಾಗಿ ತಿಳಿಸ್ಕೊಟ್ರಿ ಮತ್ತೆ ನಾ ನಾಳೆಗೆ ಬರ್ತೀನಂತೆ

ಯಾಕೆ ಬರ್ತಿವಿ ಹಾಂ